ಕಾಲಾಂತರದಲ್ಲಿ ಕರ್ನಾಟಕ ರಾಜ್ಯದ ಸಮಾಜದಲ್ಲಿ ಸರ್ಕಾರದ ಪಾತ್ರ ಹೀಗೆ ಬದಲಾಗಿದೆ ಹೇಗೆ ಬದಲಾಗಿದೆ ಅಂತ ಒಂದು ಪ್ರಶ್ನೆಯಿದೆ ಕಾಲಾಂತರದಲ್ಲಿ ಅಂದರೆ ನಾವು ಯಾವ ಥರ ಅರ್ಥ ಮಾಡ್ಕಂಬೇಕು ಅನ್ನೋದು ಮುಖ್ಯವಾದ ಪ್ರಶ್ನೆ ಇಲ್ಲಿ ಕಾಲಾಂತರದಿಂದ ವರ್ಷದಿಂದ ವರ್ಷಕ್ಕೆ ಅಂತನಾ ಸರ್ಕಾರದಿಂದ ಸರ್ಕಾರಕ್ಕೆ ಅಂತನೋ ನಾವು ಅರ್ಥ ಮಾಡ್ಕಂಡು ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ವರ್ಷದಿಂದ ವರ್ಷಕ್ಕೆ ಅಂದ್ರೆ ಎರಡು ಸಾವಿರದ ಎಪ್ಪತ್ತೆರಡರಿಂದ ಇಪ್ಪತ್ಮೂರಕ್ಕೆ ಇಪ್ಪತ್ತರಿಂದ ಇಪ್ಪತ್ಮೂರಕ್ಕೆ ಸರ್ಕಾರದ ಪಾತ್ರ ಅಂಥ ಏನು ಬದಲಾಗಿದೆ ಅಂತ ಅನ್ಸೋಲ್ಲ ಸರ್ಕಾರ ಆವಾಗಲೂ ಕೆಲಸ ಮಾಡ್ತಾ ಇರಲಿಲ್ಲ ಈಗಲೂ ಕೆಲಸ ಮಾಡ್ತಾ ಇಲ್ಲ ಜನಗಳಿಗೋಸ್ಕರ ಅವ್ರಿಗೋಸ್ಕರ ಅವ್ರು ಕೆಲಸ ಮಾಡ್ಕೊಳ್ತಾ ಇರ್ತಾರೆ ತುಂಬ ಅದು ಬೇರೆ ವಿಚಾರ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇಲ್ಲ ಇದು ರಾಜಕಾರಣಿಗಳಿಂದ ರಾಜಕಾರ್ಣಿಗಳಿಗಾಗಿ ರಾಜಕಾರಣಿಗಳ್ಗೋಸ್ಕರ ಅಂತ ಇರ್ತಕ್ಕಂಥದ್ದು ಸರ್ಕಾರನೇ ಈಗೆಲ್ಲ ಅದರಲ್ಲೂ ಈಗಿರೋ ಸರ್ಕಾರ ಗ್ರಾಮದ ಒಗ್ಗಟ್ಟಿನ ಘೋಷಣೆ ಸಾರ್ವಜನಿಕ ಸ್ಕೂಲ್ಗ್ಳಲ್ಲಿ ಒದಿಸುವುದು ಗ್ರಾಮೋತ್ಸವ ಸಂಘಟನೆ ಇಂಥದ್ದೆಲ್ಲ ಹೇಳ್ತಾರೆ ಆದ್ರೆ ಸರ್ಕಾರ ಇದೆಲ್ಲದನ್ನು ಬಿಟ್ಟು ಅತಿ ಹೆಚ್ಚಾಗಿ ಜನಕ್ಕೆ ಕಿವೀಲಿ ಹೂವು ಇಡೋ ಕೆಲಸ ಮಾಡ್ತಾಯಿದೆ ಅಂತ ನನಗನ್ಸುತ್ತೆ ಉದಾಹರಣೆಗೆ ಯೋಜನೆಗಳು ಹಿಂದಿನ ಸರ್ಕಾರ ಒಂದಷ್ಟು ಯೋಜನೆಗಳು ತಂದಿತ್ತು ರಾಜ್ಯ ಸರ್ಕಾರ ಸರ್ಕಾರ ಮತ್ತೀಗ ಹೊಸ ಹೊಸ ಯೋಜನೆಗಳನ್ನು ತಂದಿದೆ ನಾವು ಜನಪರ ಇದ್ದೀವಿ ಜನಗಳಿಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಒಂಥರ ಹೊರೆ ಜನಗಳ ತಲೆಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ ಅಂತ ನನಗನ್ನಿಸುತ್ತೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಒಂದು ಜಾರಿಗೆ ತಂದಿದ್ದರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರತಕ್ಕಂಥ ಎಲ್ಲ ಮನೆ ಯಜಮಾನಿಗೆ ಗೃಹಣಿಗೆ ತಿಂಗಳ್ಗೆ ಎರಡು ಸಾವಿರ ಕೊಡ್ತೀವಿ ಅಂತ ಅಂದಾಜು ಎರಡೂವರೆ ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದೆ ನಮ್ಮ ರಾಜ್ಯದಲ್ಲಿ ಎರಡು ಕೋಟಿ ಜನಕ್ಕೆ ಅವ್ರು ದುಡ್ಡು ಕೊಟ್ಟರೂ ನಾಲ್ಕು ಸಾವಿರ ಕೋಟಿ ದುಡ್ಡು ಬೇಕು ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯಿತು ನಲ್ವತ್ತೆಂಟು ಸಾವಿರ ಕೋಟಿ ಆಯಿತು ಹನ್ನೆರಡು ನಾಲ್ಕಲೇ ನಲ್ವತ್ತೆಂಟು ಸಾವಿರ ಕೋಟಿ ಒಂದು ತಿಂಗ್ಳು ಬಜೆಟ್ಟೆ ತೊಗೊಳ್ಳಿ ನೀವು ನಾಲ್ಕು ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿರತಕ್ಕ ಇನ್ನೂರಿಪ್ಪತ್ನಾಲ್ಕು ಕಾನ್ಸ್ಟುಯೆನ್ಸಿಗೆ ಪ್ರತಿ ಕಾನ್ಸ್ಟುಯೆನ್ಸಿಗೂ ಅಂದಾಜು ಹದಿನೆಂಟರಿಂದ ಇಪ್ಪತ್ತು ಕೋಟಿ ದುಡ್ಡು ಕೊಡ್ಬೋದು ಹದಿನೆಂಟರಿಂದ ಇಪ್ಪತ್ತು ಕೋಟಿ ಕೊಟ್ಟರೆ ತಿಂಗ್ಳಿಗೆ ಅಂದರೆ ತಿಂಗ್ಳಿಗೆ ವರ್ಷಕ್ಕೆ ಹತ್ತತ್ತಿರ ಇನ್ನೂರು ಕೋಟಿ ಆಗುತ್ತೆ ಒಂದು ಕಾನ್ಸ್ಟುಯೆನ್ಸಿಗೆ ಒಂದು ವರ್ಷಕ್ಕೆ ಇನ್ನೂರು ಕೋಟಿ ಒಂದು ಕಾನ್ಸ್ಟುಯೆನ್ಸಿಗೆ ಕೊಟ್ಟರೆ ಆ ಕಾನ್ಸ್ಟುಯೆನ್ಸಿ ಯಾವ ಪರಿ ಅಭಿವೃದ್ಧಿ ಹೊಂದ್ಬೋದು ಒಂದು ಸಲ ಆಲೋಚನೆ ಮಾಡಿ ಶಾಲೆಗಳು ಯಾವ ಥರ ಆಗ್ಬೋದು ಸರ್ಕಾರಿ ಶಾಲೆಗಳು ರಸ್ತೆಗಳು ಯಾವ ಥರ ಆಗ್ಬೋದು ಸರ್ಕಾರಿ ಕಚೇರಿಗ್ಳು ಯಾವ ಮಟ್ದಲ್ಲಿ ಕಟ್ಬೋದು ನೀರಿನ ವ್ಯವಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅದೆಲ್ಲ ಬಿಟ್ಟು ಜನಕ್ಕೆ ಎರಡು ಸಾವಿರ ಕೊಡ್ತೀವಿ ಯಾಕಂದರೆ ಅವ್ರು ಮುಂದಿನ ಚುನಾವಣೇಲ್ಲಿ ನಮ್ಗೆ ಓಟ್ ಹಾಕಲಿ ಅನ್ನೋದೊಂದೇ ಉದ್ದೇಶ ಸರ್ಕಾರದ್ದು ಸೊ ಈಗ ಸರ್ಕಾರ ನಮ್ಮನ್ನು ಆಳ್ತಾಯಿಲ್ಲ ರಾಜಕೀಯ ಪಕ್ಷಗಳು ಆಳ್ತಾ ಇರೋದರಿಂದ ಯಾವ ಸರ್ಕಾರನೂ ಜನಗಳಿಗೋಸ್ಕರ ಕೆಲಸ ಮಾಡ್ತಿಲ್ಲ ಅಂತ ನಂಗೆ ಬಲವಾದ ನಂಬಿಕೆ